ನನ್ನ ಮಕ್ಕಳನ್ನುಂಟಲ್ಲ ನಾನು ಶಾಲೆಗೆ ಸೇರಿಸಬೇಕಾದ್ರೆ ಅಲ್ಲಿ ಭರಿಸುವ ಶುಲ್ಕ ಉಂಟಲ್ಲ ತುಂಬ ದೊಡ್ಡ ಮೊತ್ತದ್ದು ಅಂತ ಹೇಳ್ಬೋದು ಈಗ ಒಂದು ಎಡ್ಮಿಶನ್ ಮಾಡಬೇಕಾದ್ರೆ ನಾವು ಅವರಿಗೆ ಕೊಡುವ ಶುಲ್ಕ ಹತ್ರ ಹತ್ರ ಒಂದು ಒಂದು ಲಕ್ಷ ಅಂತಲೇ ಹೇಳ್ಬೋದು ಯಾಕಂದರೆ ಖಾಲಿ ಅವರು ಎಡ್ಮಿಶನ್ಗಂತ ತಗೋಳ್ತಾರೆ ಪುನಃ ಅದು ವಾಹನದ ಖರ್ಚು ಊಟದ ಖರ್ಚು ಮತ್ತೆ ಯುನಿಫಾರ್ಮಿನ ಖರ್ಚು ಅಂದರೆ ಸಮವಸ್ತ್ರದ ಕಸ್ತ್ರು ಇದೆಲ್ಲ ಸೇರಿದರೆ ಉಂಟಲ್ಲ ಒಂದು ಲಕ್ಷ ಮೀರಿಸುವಷ್ಟಿದೆ